ಅವಾಗೆಲ್ಲ ಟ್ರೈನು ಟಿಕೆಟ್ ಕಮ್ಮಿ ಎರಡೂವರೆ ರೂಪಾಯಿ ಇಲ್ಲಿಂದ ಬೆಂಗ್ಳೂರಿಗೆ ಎರಡೂವರೆ ಇವಾಗ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಟಿಕೆಟ್ ಆದ್ರೂ ಅವಾಗ ಬಸ್ಸಿಂದು ಸೌಲಭ್ಯ ಜಾಸ್ತಿ ಇದ್ದಿಲ್ಲ ಇವಾಗ ಆಟೋಗಳು ಮಾ ಕಾರುಗಳು ಅದು ಇದು ಎಲ್ಲ ಬಾಡಿಗೆ ಕಾರ್ ಇರೋರು ಬಾಡಿಗೆ ಕಾರಲ್ಲಿ ಒಯ್ತಾರೆ ನಾವೆಲ್ಲ ಕಾರಲ್ಲಿ ಹೋಗೋಕ್ಕಾಗಲ್ಲ ಬಡವ್ರು ನಾವು ಬಸ್ಸುನ್ನು ಕಾಯೋಲ್ಲ ನಾವು ತುಂಬ ಹತ್ರ ಇದ್ದರೆ ನಡ್ಕೋ ಒಯ್ತೀವಿ ಬೇಕಾದರೆ ಅರ್ಜೆಂಟ್ ಇದ್ದರೇನೆ ನಾವು ಬಸ್ ಹುಡ್ಕೋದು ಬಸ್ಸಿಗೇನು ತೊಂದರೆಯಿಲ್ಲ ಎಲ್ಲ ಇವಾಗೆಲ್ಲ ಆರಾಮ ಆಗೈತೆ ಬಸ್ಸುಗಳ್ನೆಲ್ಲ ಜಾಸ್ತಿ ಹಾಕವ್ರೆ ಎಲ್ಲ ಟೈಮ್ ಟೈಮ್ ಸಿಗುತ್ತೆ ಆಟೋಗಳು ಹಾಕವ್ರೆ ಬಸ್ಸುಗಳ್ ಹಾಕವ್ರೆ ಬೇಗ ಆದಷ್ಟು ಬಸ್ಸುಗಳಿವೆ ಟ್ರೈನು ಬೇಕಾದಷ್ಟು ಒಂದು ದಿವಸಕ್ಕೆ ಇಲ್ಲ ಅಂದ್ರೂ ಅರ್ಧ ಗಂಟೆಗೆ ಒಂದು ಬಸ್ಸು ನ ಒಂದು ಟ್ರೈನು ಒಂದು ಗಂಟೆಗೊಂದು ಟ್ರೈನ್ ಹಾಕವ್ರೆ ಟ್ರೈನಿಗೇನು ಬರ ಇಲ್ಲ ಬಸ್ಸಿಗೆ ಟಿಕೆಟ್ ಜಾಸ್ತಿ ಟ್ರೈನಿಗೆ ಟಿಕೆಟ್ ಕಮ್ಮಿ ಆರಾಮಾಗಿ ಯಾವುದ್ರಲ್ಲ ಹೋಗ್ಬೋದು ಯಾವುದ್ರಲ್ಲ ಬರ್ಬೋದು ಏನೋ ಇರೋರು ಕಾರಲ್ಲಿ ಒಯ್ತಾರೆ ನಾವು ಬಡವ್ರು ಏನು ಹೋಗೋದು ಕಾರಲ್ಲಿ ನಾವು ಟ್ರೈನೇ ಹುಡ್ಕೋದು ಜಾಸ್ತಿ ಆಟೋ ಎಲ್ಲ ಏನು ಸೌಲಭ್ಯ ಚೆನ್ನಾಗೈತೆ ಮೊದಲೆಲ್ಲ ಏನೂ ಇರಲಿಲ್ಲ ಬಸ್ಸು ಸಿಕ್ಕೋದೆ ಕಷ್ಟ ಅವಾಗೆಲ್ಲ ಆಟೋ ಇಲ್ಲ ಕುದುರೆ ಗಾಡಿ ಇತ್ತು ಈಗೆಲ್ಲ ಮುಂದುವರೆದಿದೆ ಬಸ್ಸು ಚೆನ್ನಾಗ್ ಹಾಕವ್ರೆ ಟ್ರೈನು ಒಂದು ಗಂಟೆಗೆ ಒಂದು ಟ್ರೈನ್ ಹಾಕವ್ರೆ ಆಟೋ ತುಂಬ ಐತೆ ಇದ್ದರೂ ನಾವು ಆಟೊ ಇಷ್ಟಪಡೋಲ್ಲ ಆಟೋದವರು ಒಂಥರ ಒಂದಕ್ಕೆ ಡಬಲ್ ಎಳಿತಾರೆ ನಾವು ಆಟೋಗೆ ಹೋಗೋದೇ ಇಲ್ಲ ಹೋದ್ರೆ ಬಸ್ಸಿಗೆ ಹೋಗ್ತೀವಿ ಇಲ್ಲ ಟ್ರೈನಿಗೆ ಹೋಗ್ತೀವಿ ಎರಡೂ ಬಿಟ್ಟು ಇನ್ನೊಂದು ಹುಡ್ಕೋಲ್ಲ ಪ್ಲೈನ್ ಐತೆ ಮೈಸೂರಿಗೆ ಪ್ಲೈನ್ ಬರ್ತದೆ ದೊಡ್ಡ ದೊಡ್ಡ ಶ್ರೀಮಂತ್ರುಗಳ್ ಒಯ್ತಾರೆ ಪ್ಲೈನಲ್ಲಿ ಬಡವ್ರು ಹೋಗೋಕ್ಕಾಗುತ್ತಾ ಹೋಗೋಕ್ಕಾಗಲ್ಲ ಏನಿದ್ದರೂ ಬಸ್ ಟ್ರೈನು ಅದನ್ನೇ ಹುಡ್ಕೋದು ಬಡವರು ಬೇಕಾಗಿರೋದೇ ಅದು ಇನ್ನೇನು ಮಾಡೋಕ್ಕಾಗಲ್ಲ ಬಡವ ಬಡವನಾಗೇ ಇರ್ತಾನೆ ಸಾವ್ಕಾರ ಸಾವ್ಕಾರಂಗೆ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಇರೋ ಪರಿಸ್ಥಿತಿಗೆ ನಮಗೆ ಬಸ್ಸು ಸೌಲಭ್ಯ ಚೆನ್ನಾಗೈತೆ ಮನೆ ಹತ್ರವೇ ಬರುತ್ತೆ ಬಸ್ಸು ಏನು ಹುಡುಕೊಂಡ್ ಏನು ಹೋಗಂಗಿಲ್ಲ ಮನೆ ಬಾಗ್ಲಿಗೆ ಬಸ್ ಬರುತ್ತೆ ಟ್ರೈನು ಓಡೋದೆ ಒಂದೇ ತ ಒಂದು ಗಂಟೆ ಟೈಮು ಟ್ರೈನು ಒಂದು ಗಂಟೆಗೊಂದು ಟ್ರೈನ್ ಹಾಕವ್ರೆ ಇವಾಗೆಲ್ಲ ಸೌಲಭ್ಯ ಚೆನ್ನಾಗೈತೆ ಏನಕ್ಕು ತೊಂದರೆಯಿಲ್ಲ ಅಕ್ಕಿ ರೇಟ್ ಜಾಸ್ತಿ ಆಗೈತೆ ಇವಾಗ ಅಕ್ಕಿ ರೇಟ್ ಜಾಸ್ತಿ ಆಗೈತೆ ಬೇಳೆ ರೇಟ್ ಜಾಸ್ತಿ ಆಗೈತಿ ದಿನಸಿ ಎಲ್ಲ ಜಾಸ್ತಿ ಆಗೋಯಿತು ರೇಟುಗಳು ಏರಿಸಿಬಿಟ್ರು ಫ್ರೀ ಬಸ್ ಹಾಕ್ಬಿಟ್ರು ಎಲ್ಲ ರೇಟು ಏರಿಸಿಬಿಟ್ರು ಬಡವ್ರು ಹೇಗೆ ಜೀವನ ಮಾಡೋದು ಈ ಥರ ಮಾಡಿಬಿಟ್ರೆ ಫ್ರೀ ಏನಕ್ಕೆ ಮಾಡ್ಬೇಕಾಗಿತ್ತು ಬಸ್ ಸ್ವಲ್ಪ ಅಲ್ಪ ಅಲ್ಪ ಸ್ವಲ್ಪ ಜನ ಟಿಕಿಟ್ ತಗೊಂಡು ಹೋಗೇ ಒಯ್ತಾರೆ ಬಿಟ್ಬಿಡೋಕಾಯ್ತದಾ ಫ್ರೀ ಮಾಡಿಬಿಟ್ಟು ಇವತ್ತಿನ ದಿವಸ ಎಲ್ಲ ರೇಟ್ ಏರಿಸ್ಬಿಟ್ರು ಅಕ್ಕಿ ಬೇಳೆ ಬೆಣ್ಣೆ ಅದು ಇದು ಎಲ್ಲ ಒಂದಕ್ಕೆ ಡಬಲ್ ಏರಿಸ್ಬಿಟ್ರು ಇರೋರು ಏನು ಎಷ್ಟು ರೇಟ್ ಆದರೂ ತಗೊಂಡು ತಿಂತಾರೆ ಬಡವ್ರು ಏನು ಮಾಡೋದು ಬಡವ್ರು ಯಾವರೀತಿ ಜೀವನ ಮಾಡೋದು ಅದೇ ಇವಾಗ ಎಡವಟ್ಟಾಗಿರೋದು ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಇದ್ದಿದ್ದು ಬೇಳೆ ಇವತ್ತಿನ ದಿವಸ ಇನ್ನೂರು ರೂಪಾಯಿ ಬೇಳೆ ಗಾರೆ ಕೆಲಸ ಮಾಡೋನು ಬಡವ ಕೂಲಿ ಮಾಡೋನು ಯಾವ ಥರ ಜೀವನ ಇದೆಲ್ಲ ತೊಂದ್ರೆಗಳು ಉತ್ಪತ್ತಿ ಮಾಡಿಬಿಡ್ತು ಏನು ಸೌಲಭ್ಯ ಮಾಡವರೆ ಒಂದಕ್ಕೆ ಡಬಲ್ ಮಾಡವರೆ ಗೌರ್ಮೆಂಟಲ್ಲಿ ದುಡ್ಡು ಕೊಡ್ತಾರೆ ಬಡವರಿಗೆ ಅಂತ ಕೊಡ್ತಾರೆ ಕೊಟ್ಟರೆ ಏನು ಎಲ್ಲ ಒಂದಕ್ಕೆ ಎರಡು ಕೊಡೋಕೆ ಸರಿಯಾಗೈತೆ ಅಲ್ಲೇನು ಉಳಿಸೋಕಾಗಲ್ವಲ್ಲ ಏನು ಮಾಡೋದು ಜೀವನವೇ ತೊಂದರೆ ಎಷ್ಟು ಸಪೋರ್ಟ್ ಮಾಡಿದ್ರೂ ರೇಟ್ ಕಮ್ಮಿ ಇದ್ದರೆ ಅದು ತಗ್ವಾಗಿ ಜೀವನ ಮಾಡ್ಬೋದು ದುಡ್ಡನ್ನು ಉಳಿಸ್ಬೋದು ಎಲ್ಲ ರೇಟು ಏರಿಸಿಬಿಟ್ಟು ದುಡ್ಡು ಕೊಟ್ಟು ಏನು ಮಾಡೋದು ಅಲ್ಗಲ್ಲಿಗೆ ಸರಿ ಓಯ್ತದೆ ಏನು ಇಲ್ಲ ಬಡವ ಬಡವನಂಗೆ ಇರಬೇಕು ಸಾವ್ಕಾರ ಸಾವ್ಕಾರಂಗೆ ಇರಬೇಕು ಏನು ಮಾಡೋಕಾಯ್ತದೆ ಏನು ಮಾಡೋಕ್ಕಾಗಲ್ಲ ಕಾಲ ಉಲ್ಟಾ ಆಗಿಬಿಡ್ತು ಎಲ್ಲ ಸೌಲಭ್ಯ ಮಾಡಿಬಿಟ್ಟು ಏರಿಸಿಬಿಟ್ರು ಎಲ್ಲ ಎಲ್ಲ ಏರಿಸಿಬಿಟ್ರು ಹೋಟ್ಲಿಗೆ ಹೋಗು ಒಬ್ಬ ಒಂದು ಮನುಷ್ಯ ತಿನ್ಬೇಕಾದರೆ ಇನ್ನೂರು ರೂಪಾಯಿ ಮಡುಗಬೇಕು ಎಲ್ಲ ರೇಟ್ ಜಾಸ್ತಿ ಯಾರು ಕಮ್ಮಿ ಮಾಡೋದಿಲ್ಲ ಕಮ್ಮಿ ಮಾಡ್ಬೇಕು ಅದೆಲ್ಲ ಉಳಿಸ್ಬೇಕು ಕಮ್ಮಿ ಮಾಡಬೇಕು ರೈತ್ರು ಜೀವನ ಮಾಡಬೇಕು ಕೂಲಿ ಮಾಡೋವ್ರು ಜೀವನ ಮಾಡಬೇಕು ಮಾಡಿದ್ರೆ ಒಳ್ಳೇದು ಅದೇನೆ ಇವಾಗ ನಾವು ಕೇಳ್ತಾ ಇರೋದು ರೇಟುಗಳು ಕಮ್ಮಿ ಮಾಡಬೇಕು ಏನು ಗೌರ್ಮೆಂಟ್ದಾಗ ದುಡ್ಡು ಕೊಡ್ತಾರೆ ಕೊಟ್ಟರೆ ಏನು ಸಾಲೋಕಿಲ್ಲ ಅಂಗಡಿ ತಗ ಹೋದ್ರೆ ಒಂದು ಹತ್ತು ಅವಾಗೆಲ್ಲ ನೂರು ರೂಪಾಯಿ ತಗೋ ಹೋದ್ರೆ ಒಂದು ಗೋಣಿ ಚೀಲ ಸಾಮಾನು ತರ್ಬೋದು ಈಗ ಹತ್ತು ಸಾವಿರ ತಗೋ ಹೋದ್ರು ಒಂದು ಚೀಲ ತುಂಬ ಸಾಮಾನು ತರೋಕ್ಕಾಗಲ್ಲ ನೂರು ರೂಪಾಯಿ ಸಾಮಾನು ತಗೋ ಬಂದರೆ ಒಂದು ಪ್ಲ್ಯಾಸ್ಟಿಕ್ ಚೀಲವೇ ಒಂದು ಪ್ಲ್ಯಾಸ್ಟಿಕ್ ಬ್ಯಾಗ್ ಒಂದೇ ಹಿಡಿಯೋದು ನೂರು ರೂಪಾಯಿ ಪದಾರ್ಥ ಹಾಗೆ ಐತೆ ಕಾಲ ಹಾಗಾಗೋಯ್ತು ಇನ್ನು ಮುಂದಕ್ಕೆ ಏನು ಮಾಡ್ತಾರೊ ಏನು ಮಾಡಬೇಕೊ ಏನು ಮಾಡ್ತಾರೊ ಮಾಡಬೇಕು ಎಲ್ಲ ರೇಟುಗಳ ಇಳಿಸಬೇಕು ಬಡವರನ್ನ ಸಾಕಬೇಕು ಇರೋರಿಗೇನು ಇಲ್ಲ ಎಷ್ಟೇ ಆಗಲಿ ಎಷ್ಟೇ ರೇಟ್ ಆದರೂ ಅವ್ರು ತಗೊಂಡು ತಿಂತಾರೆ ಮಾಡ್ತಾರೆ ಕೂಲಿ ಮಾಡೋ ಬಡವ ಏನು ಮಾಡ್ತಾನೆ ರೈತ ಏನು ಮಾಡ್ತಾನೆ ಅಲ್ಲಿ ಬೆಳ್ದಿದ್ದು ಅಲ್ಲಿ ಮಾರಿಬಿಟ್ಟು ಸಾಲಗಾರ್ನಾಗಿ ಸಾಯ್ತಾನೆ ಬಡವ ಕೂಲಿ ಮಾಡೋನು ಐನೂರು ರೂಪಾಯಿ ಕೂಲಿ ಇದ್ದಾಗ ಬರ್ತಾನೆ ಒಂದು ಕೆಜಿ ಬೇಳೆ ಇನ್ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಕ್ಕಿ ಅವ್ನು ಒಂದು ದಿವಸ ಕೂಲಿ ಮಾಡಿದ್ರು ಒಂದು ದಿವಸ ಜೀವನ ಮಾಡೋಕ್ಕಾಗಲ್ಲ ನೀವು ರೇಟ್ ಕಮ್ಮಿ ಮಾಡಿ ಎಲ್ಲ ರೇಟ್ ಕಮ್ಮಿ ಮಾಡಿ ಉಳಿಸ್ಕೊಡಿ ತೊಂದರೆ ಜಾಸ್ತಿ ಆಯ್ತಾ ಐತೆ ಜನಗಳ್ಗೆ ಅದ್ಯಾರೂ ನೋಡೋಲ್ಲ ನಿಮ್ಮದೇ ನೀವು ನೋಡಿಕೊಂಡ್ರೆ ಇರೋದನ್ನ ಯಾರು ನೋಡೋರು ನೋಡಬೇಕು ತಿಳುವಳ್ಕೆ ಕೊಡಬೇಕು ಜನಗಳ್ಗೆ ಜನಗಳ್ನ ಕಾಪಾಡಬೇಕು ಯಾರಾದ್ರು ಇರಲಿ ಯಾರಾದ್ರು ಹೋಗ್ಲಿ ಯಾರಾದ್ರು ಗೆಲ್ಲಲಿ ಯಾರಾದ್ರು ಸೋಲಲಿ ವ್ಯವಹಾರಗಳು ಕರೆಕ್ಟಾಗಿ ಇರಬೇಕು ಹೀಗ್ ಏರ್ಸಿ ಬಿಟ್ಟುಬಿಟ್ರೆ ಹೇಗ್ ಜೀವನ ಮಾಡೋದು ಯಾರು ಬಂದರೂ ನಮ್ಗೇನು ತೊಂದರೆ ಆಗ್ದಿದ್ದಂಗೆ ಕಾಪಾಡಿದ್ರೆ ಸರಿ ಯಾರಾದ್ರು ಬರಲಿ ಯಾರಾದ್ರು ಗೆಲ್ಲಲಿ ನಮಗೇನು ಇಲ್ಲ ನಮಗೆ ಜೀವನಕ್ಕೆ ತೊಂದರೆ ಆಗಬಾರ್ದು ಜನ್ಗಳ್ಗೆ ತೊಂದರೆ ಆಗಬಾರ್ದು ರೈತ್ರಿಗೆ ತೊಂದರೆ ಆಗಬಾರ್ದು ಕೂಲಿ ಮಾಡೋರ್ಗೆ ತೊಂದರೆ ಆಗಬಾರ್ದು ಕಾಪಾಡಬೇಕು